ಹಲೋ ಮ್ಯಾಮ್ ನಾನು ಎಸ್ ಬಿ ಐ ಸ್ಕೂಲಿಂದು ಪ್ರಿನ್ಸಿಪಲ್ ಮಾತಾಡತಿ ರೀ ನಿಮ್ಮ ಮಗ ಬಗ್ಗೆ ಭಾಳ ಅಂದರೆ ಭಾಳ ಕಂಪ್ಲೇಂಟ್ಸ್ ಬರ್ತಾ ಇವೆ ರೀ ಎಲ್ಲ ಟೀಚರ್ಸ್ಗಳಿಂದ ರೀ ನಿಮ್ಮ ಮಗ ಕಿರಣ್ ಅಲ್ಲ ರೀ ಹಾಂ ಅವ್ನ ಮ್ಯಾಲೆ ಭಾಳ ಕಂಪ್ಲೇಂಟ್ಸ್ ಬಂದವೆ ರೀ ಮ್ಯಾಮ್ ಎಲ್ಲ ಟೀಚರ್ಸ್ಗಳಿಂದಲೂ ಓದೋದ್ರೊಳಾಗ ನೆಟ್ಟಗಿಲ್ರಿ ಡಿಸಿಪ್ಲೆನ್ ಮಾತ್ರ ನೆಟ್ಟಗೆ ಇರ್ಬೇಕು ಅಂತ ಇರ್ತದೆ ಎಲ್ಲ ಟೀಚರ್ಸಿಗೆ ಸ್ಟೂಡೆಂಟ್ಸಿಗೆ ಮಾತಾಡೋ ತರೀಕ ಇರಬೇಕು ಹೆಂಗೆ ರೆಡಿ ಆಗ್ಬೇಕು ಇರ್ಬೇಕು ರೀ ಛಲೋ ಕಂಡು ಬರಬೇಕಲ್ರಿ ಎಲ್ಲೂ ಹೊರಗ್ ಈಗ ನೀವು ಸ್ಕೂಲಿಗೆ ಹೊರ್ಟೀರಂದ್ರೆ ಸ್ಕೂಲಿನ ವಾತಾವರ್ಣ ಪ್ರಕಾರ ರೆಡಿ ಆಗೋದು ಇರ್ತದೆ ರೀ ಅದೂ ಆಗ್ಬರಲ್ಲ ರೀ ರೂಲ್ಸ್ ಏನು ಫಾಲೋ ಮಾಡ್ಬೇಕು ಅಂತ ಇರ್ತದೆ ರೀ ಸ್ಕೂಲ್ನಾಗ ಅಲ್ಲಿಲ್ಲಿ ಕಚ್ರಾ ವಕಾಟದು ಇರಲ್ಲ ರೀ ಕ್ಲಾಸಿಗೆ ಕರೆಕ್ಟ್ ನೆಟ್ಟಗೆ ಬರ್ಬೇಕು ರೀ ಟೈಮಿಗೆ ಬಂಕ್ ಮಾಡಿ ಹೋತಾರೆ ರೀ ಕಾಲೇಜ್ ಇದು ಸ್ಕೂಲ್ನಾಗ ಎಲ್ಲ ಕ್ಲಾಸಸ್ ರೀ ಹೇಳ್ತರೆ ರೀ ಮ್ಯಾಮ್ ನೀವು ಅದು ಅಲ್ಲ ಈಗ ಇಲ್ಲಂತೇ ಹಚ್ಲತಿವಿ ರೀ ಅಟೆಂಡೆನ್ಸ್ ಎಲ್ಲ ಕಡಿಮೆ ಅದ ರೀ ಅದ್ರ ಸಲೇಕಂತ ನಾವು ಹಚ್ಚಿದ್ದು ಅಲ್ರಿ ಮ್ಯಾಮ್ ನಿಮ್ಗೆ ಕಾಲ್ ನಾವು ಹೇಳಿದ್ರೆ ಯಾವ ಅವ್ರ ಮ್ಯಾಲೆ ಏನು ಎಫೆಕ್ಟ್ ಇಲ್ಲಂತೆ ನಾ ನಿಮಗೆ ಹೆಚ್ಚು ಹೇಳೋದ್ ರೀ ಮ್ಯಾಮ್ ನಮ್ಮ ಕೈಲಿ ಆದಷ್ಟು ನಾವು ಎಲ್ಲ ಮಾಡ್ತೀವಿ ರೀ ಮಕ್ಕಳದ್ದು ಲೈಫ್ನಾಗ ರೂಲ್ ಪೇರೆಂಟಿಂದ ಎಷ್ಟು ಇರ್ಬೇಕು ಅಲ್ರಿ ಟೀಚರ್ಸೂ ಅಷ್ಟು ಅದ ರೀ ನಾ ಒಪ್ತೀನಿ ರೀ ಅದು ಅದ್ರ ಪ್ರಕಾರ ನಾ ಹೇಳಿದ್ದು ಅದಾ ರೀ ಅವ್ನಿಗೆ ಮೊದಲೂ ಕಂಪ್ಲೇಂಟ್ ಬಂದವೆ ಅವ ನಿಮ್ಮ ಮನ್ಯಾಗೆ ಹೇಳ್ಯಾನೋ ಇಲ್ಲವೋ ಗೊತ್ತಿಲ್ಲ ರೀ ಮೊದಲು ನಾ ಕ್ಯಾಬಿನ್ ಅದೇ ರೀ ಮ್ಯಾಮ್ ನಾ ಕ್ಯಾಬಿನ್ನಾಗ ಕರ್ದು ಶುದ್ಧ ಮಾತಾಡಿದ್ದದ ರೀ ಅವ್ನಿಗೆ ಹೀಗೆಲ್ಲ ಮಾ ಕಂಪ್ಲೇಂಟ್ ಬರ್ಲತ್ತವ ಛಲೋ ಇಲ್ಲಂತ ರೀ ಒಂದು ಪಿರಡ್ ಟೀಚರ್ ಬರಲಿಲ್ಲ ಅಂದ್ರೂ ಒಂದು ಮಾತು ರೀ ಮ್ಯಾಮ್ ಎಲ್ಲ ಆರು ಸಬ್ಜೆಕ್ಟಿನ ಆರೂ ಸಬ್ಜೆಕ್ಟಿನ ಟೀಚರ್ಸುಗಳಿಂದ ಕಂಪ್ಲೇಂಟ್ ಇದೆ ರೀ ಇದೆಲ್ಲ ಒಂದು ಸರ್ತಿ ನೀವು ಅವ್ನ ಕೂಡ ಕೂತ್ ಡಿಸ್ಕಸ್ ಮಾಡಿರಿ ಈಗ ಏನು ಪ್ರಾಬ್ಲಮ್ ಅದ ಇಷ್ಟೂ ಟೀಚರ್ಸಿಗೆ ಹಿಂಗ್ ಅಸಹ್ಯ ಇದು ಮಾಡಿಸ್ಬ್ಯಾಡ್ದು ರೀ ಮ್ಯಾಮ್ ಭಾಳ ತಪ್ಪು ಅದ ರೀ ಮ್ಯಾಮ್ ಹಾಂ ರೀ ಮ್ಯಾಮ್ ಕಾಲೇಜಿಗೆ ಬರೋದು ಅವ್ನಿಗೆ ತಿಳ್ಸಿ ರೀ ಅವ ಕರೆಕ್ಟ್ ಕ್ಲಾಸಿಗೆ ಕೂತನ ಇಂಪ್ರೂಮೆಂಟ್ ಐತಲ್ಲ ರೀ ಮ್ಯಾಮ್ ಏನೇ ಇರಲಿ ರೀ ಛಲೋ ಮಾಡ್ಲತ್ತಿವಿ ಅಂದ್ರೂ ನಾವೇ ಹೇಳ್ತೀವಿ ರೀ ಮ್ಯಾಮ್ ಕೆಟ್ಟ ಮಾಡಿದ್ರೂ ನಾವೇ ಹೇಳೋರು ರೀ ಈಗ ಕೆಟ್ಟ ಮಾಡ್ಲತ್ತೀವಿ ಅಂತ ಹೇಳತ್ತೀವಿ ರೀ ಅವ್ನಿಂದ ಅವ ಇಂಪ್ರೂಮೆಂಟ್ ಬರಲಿ ರೀ ನಾನೇ ಹೇಳ್ತಿನ್ ನೀವು ಬರದೂ ಬೇಕಾಗಿಲ್ಲ ರೀ ಇಲ್ಲದ್ರೆ ನಾ ಅವ್ನಿಗೆ ಹೇಳೇ ಕರ್ಸೋಕ್ ಹಚ್ತಿದ್ದೆ ರೀ ಇಲ್ಲದ್ರೆ ನಿಮ್ಗೆ ಬಾ ಅಂತ ಹೇಳ್ತಿದ್ದೆ ರೀ ಈಗ ಇಲ್ಲ ರೀ ಮ್ಯಾಮ್ ನೀವು ಬರೀ ನೀವು ಮಾತಾಡಿರಿ ಒಂದು ಸರ್ತಿ ಮಾತಾಡಿರಿ ಅದೇ ಹೇಳತ್ತೀನಿ ರೀ ಹೇಳಲ್ಲ ರೀ ಮಕ್ಕಳು ಇವತ್ತಿಂದು ಇದರಾಗ ಮಕ್ಳು ಹೇಳಲ್ಲ ರೀ ಮನೆಯಾಗ ಬೈಸ್ಕೋಬೇಕಾಗ್ತದೆ ಅಂತ ರೀ ಅದಕ್ಕೆ ಪೇರೆಂಟ್ಸ್ ನಂಬರ್ ನಾವು ತೊಗೊಳೋದೇ ಅದಕ್ಕೆ ಸಲ್ವಾಗ್ ಅದ ರೀ ಅವ್ನಿಗೆ ತಿಳ್ಸಿ ರೀ ಸ್ಟಡೀಸ್ನಾಗ ನೋಡಿರಿ ಮ್ಯಾಮ್ ಸ್ಟಡೀಸೂ ಇಂಪಾರ್ಟೆಂಟ್ ಅದ ಇಲ್ಲ ಅಂತ ಅನ್ನಲ್ರೀ ಅದ್ರಕಿನ ಹೆಚ್ಚಿಗೆ ಲೈಫ್ನಾಗ ಯ ಇದು ಛಲೋ ಡಿಸಿಪ್ಲಿನ್ ಇರ್ಬೇಕು ರೀ ಮ್ಯಾಮ್ ಎಷ್ಟ್ ಆದ್ರೂ ಮಕ್ಳು ಹೌದು ರೀ ಮತ್ತೆ ಕಟಿಂಗ್ ಎಲ್ಲ ನೆಟ್ಟಗೆ ಮಾಡ್ಕೊಂಡು ಬರ್ಬೇಕು ರೀ ಯಾವಾಗ ಛಲೋ ಇರಲ್ಲ ರೀ ಮ್ಯಾಮ್ ಹಂಗೆ ಅವ ಅವ್ನ್ಲೆಂತ ಅವ್ನ ಕೂಡ ಇರೋರೂ ಕೆಟ್ಟು ಹೋಗ್ಲತ್ತರ್ ರೀ ಮ್ಯಾಮ್ ಅದು ಬೇರೆ ಪೇರೆಂಟ್ಸ್ ಮೇಲಿಂದ ಕಂಪ್ಲೇಂಟ್ ಬಂತು ಅಂದರೆ ಛಲೋ ಅನ್ಸಲ್ಲ ರೀ ಮತ್ತೆ ಹಾಂ ರೀ ಅದೇ ರೀ ಮ್ಯಾಮ್ ಒಂದು ಸರ್ತಿ ನೀವು ಡಿಸ್ಕಸ್ ಮಾಡ್ಕೊಂಡು ಅವ್ನಿಗೆ ಮಾತಾಡಿಬಿಡ್ರಿ ಮ್ಯಾಮ್ ಹಾಂ ತ್ಯಾಂಕ್ಸ್ ರೀ ಮ್ಯಾಮ್